ನಾನು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಓದಿಸ್ತಿದ್ದಾರೆ ಅವರು ನನ್ನ ಅಂದರೆ ಪ್ರೈಮರಿ ಮುಗಿಯುತ್ತದೆ ಹೈಸ್ಕೂಲ್ ಮುಗಿಯುತ್ತದೆ ಕಾಲೇಜ್ ಮುಗಿತದೆ ಆಮೇಲೆ ಮುಂದೆ ಏನು ಮಾಡ್ತಿಯಾ ಮಗಳೇ ಅಂತ ಕೇಳಿದರೆ ಅಪ್ಪ ಅಮ್ಮ ನೀವು ಏನು ಹೇಳ್ತಿರೋ ಅಪ್ಪ ನಾನು ಅದನ್ನೇ ಮಾಡ್ತೀನಿ ಅಂದಾಗ ಅಪ್ಪ ನೀನು ಪೋಲೀಸ್ ಆಗಮ್ಮ ಅಂತ ಹೇಳ್ತಾರೆ ಅದಕ್ಕೆ ತುಂಬ ತುಂಬ ದೊಡ್ಡ ದೊಡ್ಡ ಬುಕ್ಕುಗಳನ್ನು ತೊಗೊಂಡು ಬರ್ತಾರೆ ನನಗೆ ಯಾವುದು ಇಷ್ಟ ಅಂದರೆ ನನಗೂ ಪೋಲೀಸ್ ಆಗುವುದೆಂದರೆ ತುಂಬ ಇಷ್ಟ ಇತ್ತು ಅದಕ್ಕೆ ನಾನು ಒಂದು ಪುಸ್ತಕವನ್ನು ಚೆನ್ನ ಓದಿ ಅದೇ ರೀತಿಯಲ್ಲಿ ನಾನು ಹಲವಾರು ರೀತಿ ಪುಸ್ತಕಗಳನ್ನು ಓದಿ ಪೋಲೀಸ್ ಆಗಬೇಕು ಎಂದು ತುಂಬ ಚೆನ್ನಾಗಿ ರಾತ್ರಿ ಬೆಳಗ್ಗೆ ಅನ್ನೋದೇ ಮರೆತು ತುಂಬ ಚೆನ್ನಾಗಿ ಓದುತ್ತಿದ್ದೆ ನಾನು ಬೇರೆ ಬೇರೆ ಬುಕ್ಕುಗಳನ್ನು ಚೆನ್ನಾಗಿ ಓದುತ್ತಿದ್ದೆ ನಮ್ಮ ಜೀವನದಲ್ಲಿ ನಾನು ತುಂಬ ಗೆಲುವು ನ ಅಪ್ಪ ಅಮ್ಮನಿಂದ ಪಡೆದುಕೊಂಡಿದ್ದೆ ಅಪ್ಪ ಅಮ್ಮಂದರೆ ನನ್ನ ಜೀವ ಅದಕ್ಕೆ ಅವರು ಏನು ಹೇಳ್ತಾರೋ ಅದನ್ನೇ ನಾನು ಮಾಡುವುದು ಏಕೆಂದರೆ ನನ್ನ ಅಪ್ಪ ಅಮ್ಮ ನನ್ನ ಹುಟ್ಟಿಸಿ ಬೆಳೆಸಿ ಚೆನ್ನಾಗಿ ನೋಡಿಕೊಂಡು ಎಲ್ಲ ಓದಿಸಿ ಹಲವಾರು ರೀತಿ ಅವರ ಕಷ್ಟ ನೋಡಿ ನಾನು ನನ್ನ ಅಪ್ಪ ಅಮ್ಮ ಏನು ಹೇಳ್ತಾರೋ ನಾನು ಅದನ್ನೇ ಮಾಡುವುದು ಅಂದುಕೊಂಡು ಅಪ್ಪ ಅಮ್ಮ ಪೋಲೀಸಾಗುವುದು ಆಸೆ ಇಟ್ಕೊಂಡಿದ್ದು ನಾನು ಅದನ್ನೇ ಓದ್ತಾ ಇದ್ದೀನಿ ಎನ್ನುವ ಆಸೆ ತುಂಬ ಇದೆ ನನಗೆ ಏಕೆಂದರೆ ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ಳೋದಕ್ಕಾಗಿ ನಾನು ಅಪ್ಪ ಅಮ್ಮನ ಆಸೆ ಈಡೇರಿಸ್ತಿದ್ದೀನಿ ಹಾಗೆ ನನ್ನ ತಮ್ಮನೂ ಚೆನ್ನಾಗಿ ಓದುತ್ತಿದ್ದಾನೆ ಆದರೆ ಅಪ್ಪ ಅಮ್ಮಂಗೆ ಕಷ್ಟ ಆಗಬಾರದಂತ ಅವನು ದುಡಿಯೋದಕ್ಕೆ ಹೋಗ್ತಾನೆ ಆ ಎಲ್ಲ ಕಷ್ಟ ನೋಡಿ ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೆ ಜೀವನ ಪೂರ್ತಿ ಓದೋದೇ ಆಯಿತು ಅಂತ ನನ್ ನನಗೆ ಯಾವತ್ತೂ ಅನಿಸಿಲ್ಲ ಅನಿಸೋದೂ ಇಲ್ಲ ಏಕೆಂದರೆ ಅಪ್ಪ ಅಮ್ಮ ನನ್ನ ಜೀ ನನ್ನ ಜೀವ ಏಕೆಂದ್ ಅವರು ಏನು ಹೇಳ್ತಾರೋ ನಾನು ಅದನ್ನೇ ಮಾಡೋದು ಮತ್ತು ನನಗೆ ಪುಸ್ತ್ ಕೆ ಪಿ ಎಸ್ ಐ ಎ ಎಸ್ ಪಿ ಎಸ್ ಐ ಹಲವಾರು ರೀತಿ ಬುಕ್ಕುಗಳನ್ನು ತಂದುಕೊಟ್ಟು ನಮ್ಮಪ್ಪ ಅದು ಓದಿ ಓದಿದಾಗ ನಾನು ಐ ಎ ಎಸ್ ಓದ್ತೀನಿ ಅಪ್ಪ ಅಂತ ಹೇಳಿ ನಾನು ಅದೇ ಬುಕ್ಕನ್ನು ಚೆನ್ನಾಗಿ ಓದಿದೆ